ನಾನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗಬೇಕಂತಿದ್ರೆ ಅಮೇರಿಕಕ್ಕೆ ಹೋಗಲಿಕ್ಕೆ ತುಂಬ ಇಷ್ಟಪಡ್ತೇನೆ ವಿದೇಶದಲ್ಲಿ ನನಗೆ ಅಮೇರಿಕಾ ತುಂಬ ಇಷ್ಟ ಅಂತ ಹೇಳ್ಬೋದು ಅದು ನನ್ನ ನೆಚ್ಚಿನ ಸ್ಥಳವೆಂದೇ ಹೇಳ್ಬೋದು ಅಮೇರಿಕ ಹೇಗಿರ್ತದೆ ಅಲ್ಲಿಯ ಜನರು ಹೇಗಿರ್ತಾರೆ ಅಲ್ಲಿಯ ಜೀವನಶೈಲಿ ಹೇಗಿರ್ತದೆ ಅಲ್ಲಿಯ ಪರಿಸರ ಅಲ್ಲಿಯ ಉದ್ಯೋಗಶೈಲಿ ಅಲ್ಲಿಯ ಆಹಾರ ಪದ್ಧತಿ ಇದೆಲ್ಲ ನಾನು ಹತ್ತಿರದಿಂದ ನೋಡಿಕೊಳ್ಬೇಕು ನೋಡಬೇಕು ಆನಂದಿಸಬೇಕು ಅಂತ ಹೇಳಿ ತುಂಬ ದಿನದ ನನ್ನ ಕನಸಾಗಿದೆ ನಾನು ನನ್ನ ಗಂಡ ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಮೇರಿಕಕ್ಕೆ ಹೋಗಿ ಅಲ್ಲೇ ಉದ್ಯೋಗ ಮಾಡಬೇಕು ಉದ್ಯೋಗ ಹುಡುಕಬೇಕು ಅಂತ ತುಂಬ ಆಸಕ್ತಿಯಲ್ಲಿದ್ದೇನೆ ಆದರೆ ಅದೂ ನೆರವೇರದಿದ್ದರೆ ಪ್ರವಾಸೋದ್ಯಮಕ್ಕಾದರೂ ನಾನು ಅಮೇರಿಕಕ್ಕೆ ಭೇಟಿಯಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ